ಹದಿನೈದು ಜೂನ್ ಸಾವಿರದೊಂಬೈನೂರ ಅರವತ್ಮೂರು ಇಪ್ಪತ್ತೆಂಟು ಜುಲೈ ಸಾವಿರದೊಂಬೈನೂರ ತೊಂಬತ್ಮೂರು ಇಪ್ಪತ್ತೇಳು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಇಪ್ಪತ್ತೆಂಟು ಆಗೋಸ್ಟ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಮೂರು